ಹಾಲೋ ಮ್ಯಾಡಮರೇ ನಾನು ರೀ ಅಂಗ್ಡಿಯಾಗ ಅದೀರ್ಯಾ ನಾನು ಒಂದರ ಬಳೆ ಬೇಕಾಗಿತ್ತು ಈಗ ಬರಾಕ್ಕತ್ತೀವಿ ರೀ ಮ್ಯಾಡಮರೆ ಹಾಂ ಬಂದಾಯಿತು ತೋರ್ಸಿ ರೀ ಮ್ಯಾಡಮರೆ ಅವು ಹೆಂಗದಾವು ಹ್ಞೂ

ನಮ್ಗೆ ಒನ್ ಸೊಪ್ಪು ಆಮೇಲೆ ಅದಾಗ ಡಿಜೈಲ್ ಬರ್ತಾವ ನೊಡಿರಿ ಆ ಥರ ನಮ್ಗೆ ಡಿಜೈನ್ ಎಯ್ಡ್ ಥರ ಬರ್ತಾವೆ ಆ ಡಿಜೈನ್ದಾಗ ನಮ್ಗೆ ಎರ್ಡು ಬಳೆ ಕೊಟ್ಬಿಡ್ರಿ

ಹ್ಞೂ ಅದು ರೇಟ್ ಹೇಗೆ ಹೇಳಿರಿ ಅದು ಬಳೆ ರೇಟ ಆದರೂ ಅಲ್ಲರೀ ಮ್ಯಾಡಮರೇ ಅಲ್ಲಿ ಬೇರೆ ಅಂಗಡಿಯಾಗ ಕಮ್ಮಿ ಐತಿ ನಿವ್ಯಾಕೆ ಇಷ್ಟು ರೇಟ್ ಅಲ್ಲ ಬಂಗಾರದ್ದೆ ಅಲ್ಲ ನಾವೀಗ ಅಲ್ಲಿ ಕೆಳ್ಬಂದೀವಿ ಐವತ್ತು ನೀವೊಂದು ಐವತ್ತು ಸಾವಿರ ಹೇಳ್ತೀರಿ ಅವ್ರು ನೋಡ್ರಿ ನಲ್ವತ್ತೆಂಟು ಅಂತಾರೆ ಇನ್ನು ನಾವು ಅಲ್ಲೇ ತಗೊಳ್ತೀವಿ ಬಿಡ್ರಿ ನೀವು ಭಾಳ ರೇಟ್ ಆತ ನಾನು ಆಭರ್ಣಾದಾಗ ಕೇಳಿದೆ ಗಟ್ಟಿ ನೀವು ರೆಡಿ ಮಾಡಿ ಇಡಿರಿ ಮತ್ತು ನಾಳೆಗ್ಯಾರ ಬರ್ತೀವಿ ನಾವು ನೀವು ಏಕೆಂದ್ರೆ ನಮಗೆ ಆಭರ್ಣದ ರೆಡಿಯಾಗಿ ಇಡಿರಿ ಆ ಡಿಜೈನ್ ಆಯ್ತು ಅಂದ್ರೆ ಅದು ಮೂರು ಎಲ್ಲಿದು ಆ ಡಿಜೈನ್ ಬೆಳ ಅದು ಮುಂದೆ ಹಸಿರು ಬರ್ತಾ ಹಿಂದೆ ಕೆಂಪು ಬರ್ತಾ ನೊಡಿರಿ ಆ ಟೈಪ್ ಡಿಜೈನ್ ಮಾಡಿ ರೆಡಿ ಮಾಡಿಡಿ ನಾಳೆಗೆ ನಿ ಎಷ್ಟೊತ್ತಿಗೆ ಬಾ ಎಷ್ಟೊತ್ತಿಗೆ ಬಾ ಅಂತೀರಿ ಆಷ್ಟೊತ್ತಿಗೆ ಬಂದು ನಾವು ತಗೊಂಡು ಹೋಗ್ತೀವಿ ಕಮ್ಮಿ ರೇಟಿನ್ಯಾಗ ಕೊಡ್ಬೇಕು ನೋಡಿರಿ ನಾವಂತೂ ಬರ್ತೀವಿ ನೀವು ಅದೆ ರೇಟ್ ಇಟ್ಕೊಳ್ಳೋಕೆ ಕೂರಬೇಡ್ರಿ ಕಮ್ಮಿ ರೇಟಿಗೆ ಕೊಡ್ರಿ ಅಲ್ಲರಿ ಒನ್ ವಾರ ಅಂತೀರಲ್ರಿ ನಮ್ಮ ಮಗಳದ್ದು ಮದುವೆ ಐತಿ ಅಲ್ಲ ಈಗ ಹೇಳೈತೆ ಈಗ ನೀವು ಈಗ ಆರ್ಡರ್ ಕೊಟ್ಟು ಬಂದಂಗೆ ನಿಮ್ಗೆ ಫೋನ್ ಪೇ ಮಾಡ್ತೀನಿ ನಾನು ರೊಕ್ಕಾನಾ ನೀವು ಅರ್ಜೆಂಟ್ ಮಾಡ್ಬೇಕು ನೀವು ಒಂದ್ವಾರ ಅಂತ ಹೇಳೋಕ್ಕೋಗಬೇಡ್ರಿ ನಮ್ಗೆ ಅರ್ಜೆಂಟ್ ಐತಿ ನಮ್ಗೆ ಎರ್ಡು ಬಳೆ ಬೇಕು

ಆಯ್ತು ಆಯ್ತು ತಗೊಳ್ರಿ ಮ್ಯಾ ನಾಳೆ ಬರ್ತೀನಿ ತಗೊಳ್ರೀ ನಾವು ನೀವೆಲ್ಲ ರೆಡಿ ಮಾಡಿ ಇಟ್ಕೊಳ್ರೀ ನಾಳೆಗೆ ಬರ್ತೀನ್ರಿ ಸರಿ